ನಾವು ಮಾಥ್ಸ್ ಟೀಚರ್ ಮಾತಾಡ್ತ ಇರೋದು ಈ ಸರ್ತಿ ನಿಮ್ಮ ಮಗ ಫಸ್ಟ್ ಫಸ್ಟ್ ಟೆಸ್ಟ್ ಮಾಡಿದ್ವಿ ಈ ಸರ್ತಿ ಫಸ್ಟ್ ರೌಂಡು ಅದರಲ್ಲಿ ತುಂಬ ಕಮ್ಮಿ ಮಾರ್ಕ್ಸ್ ಬಂದಿದೆ ನೀವು ಟ್ಯೂಷನ್ಗೆ ಸೇರಿಸಿ ಆದರೆ ನೀವು ಹೇಳ್ತಾಯಿದಿರಾ ಚೆನ್ನಾಗಿ ಓದಿಸ್ತಾರೆ ಅಂತ ಓದಿದ್ದು ಓದ್ತವ್ನೆ ಅಂತ ಆದರೆ ಏನೂ ಇಲ್ಲ ಏನು ಬರೆದಿಲ್ಲ ಅವನು

ಹೌದಾ ಸರಿ ಈ ಸರ್ತಿ ಎಲ್ಲಾರ ಟ್ಯೂಷನ್ಗೆ ಸೇರ್ಸಿ ಬಿಡಿ ನೆಕ್ಸ್ಟ್ ಸರ್ತಿನೂ ಅವ್ರು ಇದೆ ಥರ ಮಾರ್ಕ್ಸ್ ತೆಗೆದ್ರೆ ಅದು ಚೆನ್ನಾಗಿರಲ್ಲ ಯಾಕಂದರೆ ನಾನು ನಾನು ಅವ್ರ ಕ್ಲಾಸ್ ಟೀಚರೇ ಮಾತಾಡ್ತ ಇರೋದು ಎಲ್ಲ ಮಾರ್ಕ್ಸು ಈ ಸರ್ತಿ ನೋಡಿದಿನಿ ಎಲ್ಲಾ ಕಮ್ಮಿಯಾಗೆ ಬಂದಿದೆ ಅವರದ್ದು ಅದಕ್ಕೆ ನಾನು ಬೇರೆ ಮಾಥ್ಸ್ಗೆ ಮಾತ್ರ ಹೇಳ್ತಾಯಿಲ್ಲ ಎಲ್ಲ ಸಬ್ಜೆಕ್ಟ್ಗೂ ನೀವು ಅವ್ರಿಗೆ ಟ್ಯೂಷನ್ಗೆ ಹಾಕದ್ರೆ ಈ ಸರ್ತಿಗಿಂತ ನೆಕ್ಸ್ಟ್ ಸರ್ತಿ ತುಂಬ ಚೆನ್ನಾಗಿ ತಗಿತಾನೆ ಅದಕ್ಕೆ ಏಳ್ತಾ ಇರೋದು ನಾನು ನೀವು ಮನೇಲಿ ಬಂದಿದ್ದ ತಕ್ಷಣ ಸ್ವಲ್ಪ ಅವ್ನಿಗೆ ಬುಕ್ ಎತ್ತಿ ಓದಕ್ಕೆ ಹೇಳಿ ಇದು ಓದಿಸಿದರೇನೆ ಅವ್ನು ಸ್ವಲ್ಪ ನೆಕ್ಸ್ಟ್ ಟೈಮ್ ಚನ್ನಾಗಿ ತಗಿತಾನೆ ಆ ಥರ ಅವೈಲಬಲ್ ಇದೆ ನಮ್ಮ ಸ್ಕೂಲಲ್ಲೂ ಹೇಳ್ಕೊಡ್ತಾರೆ ನೀವು ಬಂದು ಇವಾಗ ಪ್ಯಾರೆಂಟ್ಸ್ ಮೀಟಿಂಗ್ಗೆ ನೀವು ಬಂದಿದ್ದರೆ ಚೆನ್ನಾಗಿ ಇರ್ತಾಯಿತ್ತು ನೀವು ಬಂದಿಲ್ಲ ಈ ಸರ್ತಿ ಬಂದಿದ್ದರೆ ನಾನು ಸ್ವಲ್ಪ ನಿಮ್ಗೆ ಹೇಳ್ತಾಯಿದ್ದೆ ಅವ್ರ ಹತ್ರ ಸೇರಿಸ್ಬಿಡಿ ಅಂತ ನಿವ್ಯ ನಾ ಬೇಕಾದರೆ ಅವ್ರಿಗೆ ಕಾಂಟಾಕ್ಟ್ ಮಾಡಿಸ್ತೀನಿ ನೀವು ಬೇಕಾದರೆ ಅವ್ರ ಹತ್ರ ಮಾತಾಡಿ ಇಟ್ಸ್ ಓಕೆ ಇದಕ್ಕೆ ಏನು ಆಗೋಲ್ಲ ಯಾಕಂದರೆ ನೆಕ್ಸ್ಟ್ ಟೈಮ್ ಅಂದರೆ ನೀವು ನೋಡಬೇಕು ನಿಮ್ಮ ಮಗ ಹೆಂಗೆಲ್ಲಾ ಇದು ಮಾಡ್ತಾನೆ ಅಂತೆಲ್ಲ ಯಾಕಂದರೆ ಇವಾಗ ಇವಾಗಲೆ ಅವರು ಓದಿಲ್ಲ ಅಂದರೆ ಇನ್ನು ಮುಂದೆ ಹೆಂಗೆ ಹೇಳಿ ನೀವು ಸ್ವಲ್ಪ ಭಯ ಪಡಿಸಿದ್ರೆ ಅವನು ನೀವು ಸ್ವಲ್ಪ ಪಾಯಿಂಟ್ಸ್ ಎಲ್ಲ ಕೊಟ್ಟರೆ ಅವನು ಸ್ವಲ್ಪ ಕಲ್ತುಕೊಳ್ತಾನೆ ಸರಿ ಈ ಸರ್ತಿ ಚೆನ್ನಾಗಿ ಮಾಡಿಸಿ